ನಾನು ನನ್ನ ಎಂಟನೇ ತರಗತಿ ಇರಬೇಕಾದ್ರೆ ನಾನು ನಮ್ಮ ಶಿಕ್ಷಕರು ನನಗೆ ಭಾಷಣ ಮಾಡಲು ಬಿಡುತ್ತಿದ್ದರು ಆಗ ನಾನು ಕನಕದಾಸರ ಪುಸ್ತಕವನ್ನು ಓದಿದ್ದೆ ಅದು ಪುಸ್ತಕ ನನಗೆ ತುಂಬ ಇಷ್ಟ ಆಯಿತು ಅದರಲ್ಲಿ ಅವರು ಬೆಳೆದಂಥ ರೀತಿ ಅವರಿಗೆ ಹೇಗೆ ಕನಕದಾಸ ಎಂಬ ಹೆಸರು ಬಂತು ಅಂತ ಬಂದ ಬಂತು ಅಂತ ಹೇಳಿ ಹಾಗೆ ಅವರು ಹೇಗೆ ಇದ್ದಕ್ಕಿದ್ದಂತೆ ಸಾಹುಕಾರ ಆದರು ಅವರು ಯಾಕೆ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಅವರು ದಾಸರಾಗಿ ದೇಶ ದೇಶ ಅಲಿತಾಯಿದ್ರು ಎಲ್ಲದಕ್ಕೂ ಕೂಡ ಆ ಪುಸ್ತಕದಲ್ಲಿ ಉತ್ತರಗಳು ಇವೆ ನನಗೆ ಇಷ್ಟವಾದ ಶೋ ಅಂದರೆ ಜಿ ಕನ್ನಡದಲ್ಲಿ ಬರುವಂತಹ ಅಂಬೇಡ್ಕರವರ ಒಂದು ಧಾರಾವಾಹಿ ನನಗೆ ತುಂಬ ಇಷ್ಟ ಹೇಗೆಂದರೆ ಅದರಲ್ಲಿ ಅವರು ನಡೆದು ಬಂದಂಥ ಕಷ್ಟದ ಹಾದಿಗಳು ಎಷ್ಟೇ ಕಷ್ಟ ಬಂದರೂ ಅವರು ತನ್ನ ಓದುವಂತಹ ಛಲವನ್ನು ಬಿಡದೆ ಇರುವುದು ಅವರ ಅಪ್ಪ ಅಮ್ಮರ ಕಷ್ಟಗಳು ಅಂಥ ಕಷ್ಟದಲ್ಲಿಯೂ ಅವರ ತಂದೆ ಅವರಿಗೆ ಓದಲು ಪ್ರೋತ್ಸಾಹ ನೀಡಿದ್ದು ಮತ್ತೆ ಅವರ ಒಂದು ಜಾತಿಯ ಬಗ್ಗೆ ಆಗಿನ ಕಾಲದಲ್ಲಿ ಇದ್ದಂತಹ ಯೋಚನೆಗಳು ಅವರು ಆ ಈ ಒಂದು ಯೋಚನೆಯಿಂದ ಅವರು ಎಷ್ಟು ಮನನೊಂದಿದ್ದರು ಹೀಗೆ ಅವರು ನಡೆದು ಬಂದ ಹಾದಿಗಳನ್ನು ನೋಡಿದರೆ ನಮಗೆ ಒಂದು ಪ್ರೋತ್ಸಾಹ ಬರದಂತೆ ಆಗುತ್ತದೆ ಆ ಒಂದು ಧಾರಾವಾಹಿಯಿಂದ ನಾವು ನಮ್ಮ ಜೀವನಕ್ಕೆ ಒಳ್ಳೆಯ ಮೌಲ್ಯಗಳನ್ನು ಅಳವಡಿಸಿಕೊಳ್ಳಬಹುದು